ಹೌದು ನನಗೆ ಮೊದಲಿಂದಲೂ ಹೀಗೆ ಗ್ರೀಟಿಂಗ್ ಕಾರ್ಡ್ ಆಗಿರಬಹುದು ಪತ್ರ ಆಗಿರಬಹುದು ಅಥವಾ ಯಾವುದಾದರೂ ಉಡುಗೊರೆಯನ್ನು ನನ್ನ ಕೈಯಲ್ಲೇ ಮಾಡಿಕೊಡುವುದು ನನಗೆ ತುಂಬ ಇಷ್ಟ ಆಗ್ತದೆ ಯಾಕೆಂದ್ರೆ ಅದರಲ್ಲಿ ಇರುವಂಥ ಒಂದು ಸಂಬಂಧವೇ ಬೇರೆ ಅದರಲ್ಲಿರುವಂಥ ಒಂದು ಎಮೋಷನ್ಸ್ಸೇ ಬೇರೆ ಅದು ತುಂಬ ಹೃದಯಕ್ಕೆ ತುಂಬ ಆತ್ಮ ಆತ್ಮೀಯವಾಗಿರುತ್ತದೆ ಅದಕ್ಕಾಗಿ ನಾನು ಕೈಯಲ್ಲೇ ಮಾಡುವ ಉಡುಗೊರೆಯನ್ನು ನನ್ನ ಗೆಳಯರಿಗೆ ಅಥವಾ ನನ್ನ ಸಂಬಂಧಿಕರಿಗೆ ಅಥವಾ ತಂಗಿಗೆ ಅಥವಾ ನನ್ನ ತಾಯಿ ತಂದೆಗೆ ಕೊಡ್ತೇನೆ ನಂಗೂ ತುಂಬ ಜನ ಕೊಟ್ಟಿದ್ದಾರೆ ನಾನು ತುಂಬ ಜನಕ್ಕೆ ಕೊಟ್ಟಿದ್ದೇನೆ ತುಂಬ ಅಂದರೆ ತುಂಬಾ ಒಂದು ಬ ಹುಟ್ಟಿದಬ್ಬಕ್ಕಾಗಿರಬಹುದು ಮದುವೆಯ ಒಂದು ವರ್ಷದ ಆ್ಯನಿವರ್ಸರಿಗಾಗಿರಬಹುದು ಅಥವಾ ನಮ್ಮ ಹೊಸಬರನ್ನು ನಾವು ನ ಇಂಟ್ರೊಡಕ್ಷನ್ ಸೆಕ್ಷನ್ಗಾಗಿರಬಹುದು ಹೀಗೆ ಹಲವಾರು ಕಾರ್ಯಕ್ರಮದಲ್ಲಿ ನಾನು ನನ್ನ ಕ ಮದುವೆಗಾಗಿರಬಹುದು ನನ್ನ ಕೈಯಾರೆ ಮಾಡಿದಂತಹ ಹಲವಾರು ಕ್ರಾಫ್ಟ್ಗಳನ್ನು ನಾನು ನನ್ನ ಫ್ರ ಗೆಳಯರಿಗಾಗಿರಬಹುದು ನನ್ನ ಸ್ನೇಹಿತರಿಗಾಗಿರಬೋದು ನಾ ಕೊಟ್ಟಿದ್ದೇನೆ ಅವರು ಕೂ ನನ್ನ ಬರ್ತ್ ಡೇ ಅ ನಾ ನನ್ನ ಹುಟ್ಟಿದಬ್ಬಕ್ಕಾಗಿರಬೋದು ಅಥವಾ ಹಾಗೇ ತುಂಬ ನನ್ನ ವಿಶಿಷ್ಟ ದಿನಗಳಿಗೆ ಅವರು ನಂಗೆ ಕೊಟ್ಟಿದ್ದಾರೆ ಹೀಗೆ ಹಲವಾರು ರೀತಿಯಲ್ಲಿ ಅವರು ನನಗೆ ಸಹಾಯ ಮಾಡಿದ್ದಾರೆ ಸಹಾಯ ಅಂದರೆ ಅದೇ ನನ್ನ ಗೆಳೆಯರು ನಕ್ಕೆ ಅಂದರೆ ತಂಗಿ ಕೂಡ ಅದರಲ್ಲಿ ತುಂಬಾ ಆಸಕ್ತಿಯನ್ನು ಹೊಂದಿದ್ದಾಳೆ ಹಾಗಾಗಿ ನನಗೆ ನಾನು ಎಂತಾದ್ರು ಮಾಡ್ತಿದ್ರೆ ಅವಳು ನನಗೆ ತುಂಬಾ ಸಹಾಯ ಮಾಡ್ತಾರೆ ಅದರಿಂದ ನಾವು ಬೇಗ ಬೇಗ ಕೆಲಸಗಳನ್ನು ತುಂಬ ವಿಶಿಷ್ಟ ರೀತಿಯಲ್ಲಿ ನಾವೇ ಕೆಲಸಗಳನ್ನು ಕ್ರಾಫ್ಟ್ಗಳನ್ನು ಮಾಡ್ತೆ ಹಾಗಾಗಿ ತುಂಬ ಜನ ಬ ಬಾ ತುಂಬ ಜನರ ಮದುವೆಗಾಗಿರಬೋದು ತುಂಬ ಜನರ ಹುಟ್ಟುಹಬ್ಬಕ್ಕಾಗಿರಬೋದು ಅಂತಹ ಉಡುಗೊರೆಯನ್ನು ನಾನು ಕೊಡ್ತೀನಿ ನಂಗೆ ಕೂಡ ಹಾಗೆ ನಂಗೆ ಯಾರಾದರೂ ಅಂಥ ಉಡುಗೊರೆಯನ್ನು ಕೊಟ್ರೆ ನಂಗೆ ತುಂಬ ಅಂದರೆ ತುಂಬಾ ಹೃದಯಕ್ಕೆ ಆತ್ಮೀಯವಾಗಿರ್ತದೆ ಯಾವುದೋ ಒಂದು ರೆಡಿ ಮೇಡ್ ಉಡುಗೊರೆಯನ್ನು ಕೊಡೋಕ್ಕಿಂತ ತಾವೇ ತಮ್ಮ ಕೈಯಾರೆ ಮಾಡಿದಂಥ ಉಡುಗೊರೆ ಅದು ತುಂಬ ವಿಶಿಷ್ಟ ಘಟ ತುಂಬ ಎತ್ತರ ಸ್ಥಾನದಲ್ಲಿ ಕೂಡ ಇರುತ್ತದೆ ಏಕೆಂದರೆ ಅವರ ಅತ್ಯಮೂಲ್ಯವಾದಂಥ ಸಮಯವನ್ನು ತನಗೆ ನನಗಾಗಿ ಮಾಡುವ ಒಂದು ಉಡುಗೊರೆಯಲ್ಲಿ ಅವರು ಮೀಸಲಿಡ್ತಾರೆ ಅದು ನಂಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗ್ತದೆ ತುಂಬ ಯಾ ಎಷ್ಟು ಎಷ್ಟು ಹಣ ಕೊಟ್ಟು ತುಂಬ ತುಂಬ ಲಕ್ಸುರಿಗೆ ಉಡುಗೊರೆಯನ್ನು ತಂದು ಕೊಡೊಕ್ಕಿಂತ ಸಿಂಪಲ್ ಆಗಿ ತುಂಬ ಸರಳವಾಗಿ ತನ್ನ ಕೈಯಲ್ಲೇ ಮಾಡುವಂಥ ಉಡುಗೊರೆ ತುಂಬಾ ಉತ್ತಮವಾಗಿರುತ್ತದೆ ಅಲ್ವೇ ಸೊ ಹಾಗಾಗಿ ನನಗೆ ನಾನು ಮ ಕೈಯಲ್ಲಿ ಮಾಡಿದಂತಹ ಅಥವಾ ಬೇರೆಯವರು ಅವರ ಕೈಯಲ್ಲಿ ಮಾಡಿರುವಂತಹ ಕಲಾಕೃತಿಯನ್ನು ನಾನು ತುಂಬಾ ಇಷ್ಟಪಡ್ತೇನೆ ಅದಕ್ಕೊಂದು ತನ್ನದೇ ಆದ ಸ್ಥಾನ ಇರ್ತದೆ ಆ ಬೇರೆಯವರು ಬೇರೆಯವರಿಗೆ ಬೇರೆಯವರು ಬೇರೆಯವರಿಗಾಗಿ ಮಾಡುವಂತಹ ಮತ್ತು ಇನ್ನೊಬ್ರು ಅವರ ಪ್ರೀತಿ ಪಾತ್ರರಿಗೆ ಮಾಡುವಂತಹ ಕೆಲಸಗಳು ಆಗಿರುವಂಥದ್ದು ತುಂಬಾ ಆಗಿರ್ತದೆ ತುಂಬಾ ಜನ ನನಗೆ ನನ್ನ ಹುಟ್ಟುಹಬ್ಬಕ್ಕೆ ಕೊಟ್ಟಿದ್ದಾರೆ ತುಂಬಾ ಆಗಿರಬೋದು ಒಂದು ಗಣಪತಿಯ ವಿಗ್ರಹ ಆಗಿರಬೋದು ಅಥವಾ ತಮ್ಮ ಕೈಯಲ್ಲಿ ಮಾಡಿದ ಚಿತ್ರ ಆಗಿರಬೋದು ನನ್ನ ಚಿತ್ರ ಆಗಿರಬೋದು ಪೆನ್ಸಿಲಲ್ಲಿ ಮಾಡಿದಂತಹ ಡ ಚಿತ್ರ ಆಗಿರಬೋದು ಅಥವಾ ಡ್ರಾಯಿಂಗ್ ಆಗಿರಬೋದು ಚಿತ್ರ ಕಲೆ ಆಗಿರಬೋದು ಅದು ನಂಗೋಸ್ಕರ ಬರೆದಂಥ ಕವನ ಆಗಿರಬೋದು ಅದ್ಕೆ ಮಾಡಿದಂತಹ ಒಂದು ಡಿಸೈನ್ ಆಗಿರಬೋದು ಅದಕ್ಕೆ ಕೊಟ್ಟಂತಹ ಆಕಾರ ಆಗಿರಬೋದು ಅದರ ಒಂದು ಮಾಡಿದ್ದ ಕ್ರಾಫ್ಟ್ ಆಗಿರಬೋದು ಚಿಟ್ಟೆ ಆಗಿರಬೋದು ಹೀಗೆ ಹಲವಾರು ಕ್ರಾಫ್ಟ್ಗಳನ್ನ ಮಾಡಿ ನಂಗೆ ಕೊಟ್ಟಿದ್ದಾರೆ ಮತ್ತೆ ಈ ಇಂತಹ ಒಂದು ಮಕ್ಳಿಗೆ ಕೊಟ್ಟು ಸಹ ಅವರೊಂದು ಉತ್ಸಾಹ ಬರುತ್ತದೆ ನಾವು ತ ಮಾಡಬೇಕು ನಾವು ಕೂಡ ನಮ್ಮ ಗೆಳಯರಿಗೆ ಈ ಥರ ಕೊಡಬೇಕು ಅಂತ ಅವರಲ್ಲಿ ಬರುವಂತಹ ಉತ್ಸಾಹ ಕೂಡ ಅದು ಅವ್ರಿಗೆ ಇನ್ನೂ ಮುಂದೆ ಆಗುವಂಥ ಕಲಿಕೆ ಕೂಡ ತುಂಬ ಉಪಯುಕ್ತವಾಗ್ತದೆ ಈಗ ದೊಡ್ಡವರಿಗೆ ಮಾತ್ರ ದೊಡ್ಡವರು ತಮ್ಮ ತಮಗೆ ತುಂಬ ಪಾ ಪ್ರಿಯ ಪಾತ್ರರಿಗೆ ಕೊಡ್ತಾರೆ ಹಾಗೆ ಮಕ್ಳಿಗೆ ಕೂಡ ಇಂಥ ಒಂದು ಕಳಿಸಿದ್ರೆ ಅದು ತುಂಬಾ ಅವ್ರಿಗೆ ಉಪಯುಕ್ತ ಆಗ್ತದೆ ಅವರ ಮುಂದಿನ ಲೈಫಲ್ಲಿ ಆಗಿರಬೋದು ಅವರ ಮುಂದಿನ ಜೀವನದಲ್ಲಿ ಕೂಡ ತುಂಬಾ ಉಪಯುಕ್ತವಾಗ್ತದೆ ಅಷ್ಟೇ ಅಲ್ಲದೇ ಅವರ ಅದನ್ನು ಅವರು ಕೊಡೋದ್ರಿಂದ ಅವರಿಗೆ ಕೂಡ ಬರ್ತದೆ ನಾವು ಕೂಡ ಈ ಥರದೊಂದು ಕ್ರಾಫ್ಟ್ ಮಾಡಬೇಕು ನಮ್ಮ ಗೆಳಯರು ಕೂಡ ಈ ಥರದೊಂದು ಕ್ರಾಫ್ಟನ್ನು ಕೊಡಬೇಕು ಅಂತ ದೊಡ್ಡವರು ನೋಡಿ ಚಿಕ್ಕವರು ಕಲಿತಾರೆ ಹೌದಾ ಹಾಗೆ ಚಿಕ್ಕವರು ಅವರ ಫ್ರೆಂಡ್ಸಿಗೆ ಕೊಟ್ಟಿರೋದು ನೋಡಿ ದೊಡ್ಡ ದೊಡ್ಟ ದೊಡ್ಡವರು ಕೂಡ ಅದನ್ನೇ ಅಂದ್ಕೊಳ್ತಾರೆ ಆ ಈ ಥರ ಮಾಡಿದ್ರೆ ನಮ್ಮ ಪ್ರೀತಿ ಪಾತ್ರರಿಗೆ ತುಂಬ ಹತ್ರ ಆಗ್ತೇವೆ ನಾವು ಸೊ ಹಾಗಾಗಿ ಅದು ಸಹ ಪೇಪರಿಂದ ಆಗಿರ್ತದೆ ಅಲ್ಲ ಪೇಪರಿಂದ ಇದು ಸ್ವಲ್ಪ ಮಾಲಿನ್ಯ ಕೂಡ ಪರಿಸರ ಮಾಲಿನ್ಯ ಮಾಡುವುದು ತುಂಬ ಕಮ್ಮಿ ಆಗ್ತದೆ ಈಗ ಪ್ಲಾಸ್ಟಿಕ್ ಆದ ಕೊಟ್ಟಿರೋದರಿಂದ ಅಥವಾ ಬೇರೆ ಯಾವುದೋ ಒಂದು ಕೊಡೋದರಿಂದ ಅದು ಹಾಳಾಗಿ ಹೋಗ್ತದೆ ಬಟ್ ಪೇಪರ್ ಹಾಗಲ್ಲ ಪೇಪರಿಂದ ಮಾಡೋದು ತುಂಬಾ ಉಪಯುಕ್ತ ಆಗ್ತದೆ ಪೇಪರ್ ತುಂಬ ಪರಿಸರದಿಂದ ಮಾಲಿನ್ಯವನ್ನು ತಡೆಗಟ್ಟಲು ಕೂಡ ತುಂಬ ಉಪಯುಕ್ತ ಆಗ್ತದೆ ಇಂಥ ಕ್ರಾಫ್ಟ್ಗಳನ್ನು ಮಾಡೋದ್ರಿಂದ ನಮಗೆ ನಮ್ಮ ಬುದ್ದಿಗೆ ಸ್ವಲ್ಪ ನಾವು ಕೊಡ್ತೇವೆ ಅಂದರೆ ಬುದ್ದಿಗೆ ಸ್ವಲ್ಪ ಕೆಲಸ ಕೊಡ್ತೇವೆ ಕೈಗೆ ತುಂಬ ಕೆಲಸ ಕೊಡ್ತೇವೆ ಯಾವ ಥರ ಮಾಡ್ಬೋದು ಅವರಿಗೆ ಯಾವ ಥರ ಮಾಡಿದ್ರೆ ತುಂಬ ಇಷ್ಟ ಆಗ್ತದೆ ಯಾವ ಥರ ನಾವು ಮಾಡಿದ್ರೆ ಅವರಿಗೆ ತುಂಬ ಉಪಯುಕ್ತವಾಗ್ತದೆ ಹೀಗೆ ಹಲವಾರು ರೀತಿಯಲ್ಲಿ ಅವರಿಗೆ ನಾವು ತುಂಬ ಉಪಯುಕ್ತವಾದಂತಹ ಕೆಲಸಗಳನ್ನು ಮಾಡಲಿಕ್ಕೆ ಇಷ್ಟಪಡ್ತೇವೆ ಹೀಗಾಗಿ ಅವರು ತುಂಬಾ ತುಂಬಾ ತುಂಬಾ ತುಂಬಾ ರೀತಿಯಲ್ಲಿ ಮಾಡಿದರೆ ನಮಗೆ ತುಂಬಾ ತುಂಬಾ ಚೆಂದಾಗಿ ಇಷ್ಟ ಆಗ್ತದೆ ಅಂತ ಹೇಳ್ತೇನೆ